ನಾನು ಒಬ್ಬ ಅಬ್ಯಾಕಸ್ನ ನ ಶಿಕ್ಷಕಿಯಾಗಿದ್ದೆ ಶಿಕ್ಷಕಿ ಆಗಿರೋದರಿಂದ ನನಗೆ ಅಬ್ಯಾಕಸ್ ಅಂದರೆ ಐದೇ ನಿಮಿಷದಲ್ಲಿ ನೂರು ಗಣಿತಗಳನ್ನು ಬಿಡಿಸುವ ಒಂದು ಚಾಲೆಂಜ್ ತೊಗೊಳುವಂಥ ಒಂದು ಸ್ಪರ್ಧೆ ಆ ಸ್ಪರ್ಧೆಯಲ್ಲಿ ಎಲ್ಲಿ ನನ್ನ ಮ ವಿ ನನಗೆ ನನ್ನದೇ ಆದಂಥ ಒಂದು ಐನೂರು ವಿದ್ಯಾರ್ಥಿಗಳು ಇದ್ದವು ಐನೂರು ವಿದ್ಯಾರ್ಥಿಗಳನ್ನು ನಾನು ಐದು ನಿಮಿಷದಲ್ಲಿ ನೂರು ಗಣಿತವನ್ನು ಬಿಡಿಸುವಂತಹ ಒಂದು ಕಲೆಯನ್ನು ಅವರಿಗೆ ಸುಮಾರು ಒಂದು ಎರಡು ತಿಂಗಳಿಂದ ತಯಾರು ಮಾಡುತ್ತಿದ್ದೆ ನನ್ನ ವಿದ್ಯಾರ್ಥಿಗಳು ಐದು ನಿಮಿಷದಲ್ಲಿ ನೂರು ನೂರು ಗಣಿತವನ್ನು ಶಾಲೆಯಲ್ಲಿ ಬಿಡಿಸುತ್ತಿದ್ದರು ಆದರೆ ಅದು ನ್ಯಾಷ್ನಲ್ ಲೆವಲ್ ಕಾಂಪಿಟೇಷನ್ ಆಗಿರೋದರಿಂದ ಅಲ್ಲಿ ಬಿಡಿಸ್ತಾರೋ ಇಲ್ಲವೋ ಎಂಬುವುದು ನನಗೆ ತುಂಬ ಹೆದರಿಕೆ ಆಗ್ತಿತ್ತು ಅಯ್ಯೋ ಹೇಗೆ ಮಾಡ್ತಾರಪ್ಪ ನನ್ನ ಮಕ್ಕಳು ನನ್ನದೊಂದು ನನಗೆ ಅದು ಆಗುತ್ತೋ ಇಲ್ಲವೋ ಅಂತೇಳಿ ನನಗೆ ತುಂಬ ಹೆದರಿಕೆ ಆಗಿ ಹೆದ್ ಹೆದರಿಕೆ ಆಗ್ತಾ ಇತ್ತು ಆದರೆ ನಾನು ದೆಹಲಿಯಲ್ಲಿ ಇರುವಂಥ ಆ ಕಾಂಪಿಟೇಶನ್ನಿಗೆ ನನ್ನ ಮಕ್ಕಳ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಹೋದೆ ಅಲ್ಲಿ ಹೋದ ನಂತರ ನನ್ನ ಮಕ್ಕಳು ಕೆಲವರು ಅಯ್ಯೋ ಆಗುತ್ತೊ ಇಲ್ಲವೋ ಐದು ನಿಮಿಷದಲ್ಲಿ ನೂರು ಗಣಿತ ಕ್ಲಾಸಲ್ಲಿ ನಾವು ಹೇಗೂ ಮಾಡ್ಬೌದು ಅಲ್ಲಿ ಐದು ಸಾವಿರ ಜನರ ನಡುವೆ ನಮ್ಮ ಮಕ್ಕಳು ಮಾಡ್ತಾರೋ ಇಲ್ವಾ ಅನ್ನೋ ಅಂತ ಒಂದು ಭಯ ನನಗೆ ಶುರುವಾಯ್ತು ದೇವಾ ಹೇಗೆ ನಾನು ಮಾಡುವುದು ಬೇರೆ ಎಲ್ಲ ವಿದ್ಯಾರ್ಥಿಗಳು ತುಂಬ ಹುಷಾರ್ ಮಕ್ಕಳು ನಮ್ಮ ಮಕ್ಕಳು ಏನು ಮಾಡ್ತಾರೆ ಏನು ಮಾಡ್ತಾರೋ ಇಲ್ಲವೋ ಎಂಬಂಥ ತುಂಬ ಭಯ ನನಗೆ ಶುರುವಾಯ್ತು ಆದರೂ ನೋಡುವ ದೇವರು ಏನು ಇಚ್ಛೆಯಂತೆ ಆಗಲಿ ಅಂತ ಹೇಳಿ ನಾನು ಅವರ ಅವರಿಗೆ ಕರೆದುಕೊಂಡು ಹೋದೆ ಅಲ್ಲಿ ಪ್ರೋಗ್ರಾಮು ಸು ಪರೀಕ್ಷೆಯು ಶುರುವಾಯ್ತು ಮಕ್ಕಳೆಲ್ಲ ಚೆನ್ನಾಗಿ ನಾನು ನೂರು ಮಾಡಿದೆ ನಾನು ತೊಂಬತ್ತೆಂಟು ಮಾಡಿದೆ ತೊಂಬತ್ತೇಳು ಮಾಡಿದೆ ಅಂತ ಹೇಳ್ಕೊಂಡು ಬಂದರು ಆದರೂ ನನಗೆ ಆ ಐದು ನಿಮಿಷದಲ್ಲಿ ಮಾಡಿದ ಗಣಿತ ಎಷ್ಟು ಸರಿಯಾಗಿದೆ ಅನ್ನುವುದು ಮುಖ್ಯವಾಗಿತ್ತು ಐದು ಐದು ನಿಮಿಷದಲ್ಲಿ ನೂರು ಗಣಿತ ಮಾಡುವುದು ಮ ಏನೇನೋ ಬರ್ದು ಹಾಕಿ ಮಾಡುವುದಲ್ಲ ಸರಿಯಾದ ಉತ್ತರ ಬರಬೇಕಲ್ಲ ಇವರು ಸರಿಯಾಗಿ ಉತ್ತರ ಬರೆದಿದಾರೋ ಇಲ್ಲವೋ ಅಂಕೆಯನ್ನು ಸರಿಯಾಗಿ ಬರೆದಿದಾರೋ ಇಲ್ಲವೋ ಅನ್ನುವಂಥ ಭಯ ನನಗೆ ಶುರುವಾಯ್ತು ಅಂದರೆ ಹಲವು ಟೀಚರ್ಗಳ ಶಿಕ್ಷಕಿಯರು ಸ್ ಎಲ್ಲ ಶಿಕ್ಷಕಿಯರಿಗು ತಮ್ಮ ಅದೇ ಒಂದು ಸಾಧನೆಯಾಗಿತ್ತು ಅಂದ್ರೆ ಅಷ್ಟು ನನ್ನ ನಿಮ್ಮ ವಿದ್ಯಾರ್ಥಿಗಳು ಎಷ್ಟು ಜನ ಚಾಂಪಿಯನ್ ತೊಗೊಳ್ತಾರೆ ಆದೇ ಟೀಚರಿಗೆ ಒಂದು ಸಾಧನೆ ನನಗೆ ಹೆದರಿಕೆ ಶುರುವಾಯ್ತು ನಮ್ಮ ಮಕ್ಕಳು ಏನ್ ಮಾಡ್ತಾರಪ್ಪ ಹೇಗ್ ಮಾಡ್ತಾರಪ್ಪ ಅಂತೇಳಿ ಆದರೆ ನೋಡು ನೋಡ್ತಿದ್ದಂತೆಯೇ ಪರೀಕ್ಷೆ ಮುಗೀತು ಫಲಿತಾಂಶವೂ ಫಲಿತಾಂಶವೂ ಬಂತು ಆದರೆ ನನ್ನ ಐನೂರು ವಿದ್ಯಾರ್ಥಿಗಳು ಹೋದಲ್ಲಿ ಎಲ್ಲರೂ ಎಲ್ಲರು ಚಾಂಪಿಯನ್ ಆಫ್ ಚಾಂಪಿಯನನ್ನು ಪಡ್ಕೊಂಡರು ಕೆಲವು ವಿದ್ಯಾರ್ಥಿಗಳು ಮಾ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಹೀಗೆಲ್ಲ ಪಾಸಾದರು ಆದರೆ ಅಲ್ಲಿ ಬಂದ ಐದು ಸಾವಿರ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಚಾಂಪಿಯನ್ ಆಫ್ ಚಾಂಪಿಯನ್ ಪಡೆದಂಥ ವಿದ್ಯಾರ್ಥಿಗಳಂದರೆ ನನ್ನ ವಿದ್ಯಾರ್ಥಿಗಳೇ ಆಗಿದ್ದರು ಇದು ನನಗೆ ತುಂಬ ಹೆಮ್ಮೆ ಆಯ್ತು ಅನ್ನಿಸ್ತು ಅಂದರೆ ಆ ದಿನ ನನಗೆ ಚಾಂಪ್ ಚಾಂಪಿಯನ್ ಆಫ್ ಚಾಂಪಿಯನ್ನು ವಿದ್ಯಾರ್ಥಿ ತೊಗೊಂಡಂಥ ನನ್ನ ವಿದ್ಯಾರ್ಥಿಗಳೇ ಹೆಚ್ಚಾಗಿರುವುದರಿಂದ ನನಗೆ ಸ್ಟೇಜ್ ಮೇಲೆ ಕು ಕರೆದುಕೊಂಡು ಸನ್ಮಾನ ಮಾಡಿದ್ರು ಅಲ್ಲದೇ ಬೆಸ್ಟ್ ಟೀಚರ್ ಅವಾರ್ಡ್ ಕೂಡ ನನಗೇ ಬಂತು ಬೆಸ್ಟ್ ಫ್ರೆಂಚೈಸಿ ಅವಾರ್ಡ್ ಕೂಡ ನನಗೇ ಬಂತು ಇದು ನನ್ನ ಹೆಮ್ಮೆಯ ಸಾಧನೆ ಅನ್ನಿಸ್ತು ನಾನು ನನ್ನ ವಿದ್ಯಾರ್ಥಿ ಐದು ನಿಮಿಷದಲ್ಲಿ ಗಣಿತವನ್ನು ಬಿಡಿಸುವಂಥ ಒಂದು ಸಾ ಒಂದು ತರಬೇತಿಯನ್ನು ನೀಡಿ ನೀಡಿದ್ದಕ್ಕೆ ಆ ಮಕ್ಕಳಿಗೂ ಮುಂದೆ ಒಳ್ಳೆಯದಾಗ್ತದೆ ಗಣಿತ ವಿಷಯದಲ್ಲಿ ಬೇಗನೆ ಗಣಿತ ಮಾಡಿ ಮುಗಿಸುವಂಥ ಒಂದು ಒಂದು ಕಲೆಯನ್ನು ನಾನು ಕಲ್ಸಿ ಕೊಟ್ಟೆ ಅಲ್ಲದೇ ಎಲ್ಲ ಮಕ್ಕಳು ಚೆನ್ನಾಗಿ ಬರೆದು ಅತಿಯಾದ ಫಸ್ಟ್ ಚಾಂಪಿಯನ್ ಆಫ್ ಚಾಂಪಿಯನ್ ಮತ್ತು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕನ್ನು ಪಡೆದುಕೊಂಡ್ರಿ ಕೊಂಡಿದ್ರಿಂದ ನನಗಿಷ್ಟು ಖುಷಿ ಆಯಿತು ಅದು ನನ್ನ ಮೊದಲ ಸಾಧನೆ ಇದು ನನ್ನ ಹೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಅಂದರೆ ಎಲ್ಲ ಇಂಟರ್ನ್ಯಾಷ್ನಲಲ್ಲಿ ಚಾಂಪಿಯನ್ ನ್ಯಾಷ್ನಲ್ ಲೆವಲಲ್ಲಿ ಚಾಂಪಿಯನ್ ಪಡೆದು ಇಂಟರ್ನ್ಯಾಷ್ನಲಲ್ಲಿ ಫ ಒಂದು ಫೇಮಸ್ ಆಗುವುದೆಂದರೆ ಅದು ಸಾಮಾನ್ಯ ಮಾತಲ್ಲ ನ್ಯಾಷ್ನಲ್ ಲೆವಲಲ್ಲಿ ನನ್ನ ಪ್ರತಿಯೊಂದು ವಿದ್ಯಾರ್ಥಿಗಳು ಒಳ್ಳೆಯ ಅಂಕ ಗಳಿಸಿ ನನಗೆ ತುಂಬ ಖುಷಿ ತನ್ಸ್ ಕೊಟ್ಟರು ಮತ್ತು ನಾನು ಬೆಸ್ಟ್ ಟೀಚರ್ ಅವಾರ್ಡ್ ಮತ್ತು ಬ್ರೆಸ್ಟ್ ಬೆಸ್ಟ್ ಫ್ಯ ಫ್ರೆಂಚೈಸಿ ಅವಾರ್ಡಿಗೂ ಸೆಲೆಕ್ಟಾದೆ ಮತ್ತು ನನಗೆ ಸನ್ಮಾನ ಮಾಡಿದ್ರು ಅಷ್ಟೇ ಅಲ್ಲದೇ ನನಗೆ ನನ್ನ ಊರಿನ ಜನರು ಸನ್ಮಾನ ಮಾಡಿ ನನಗೆ ಬೆಸ್ಟ್ ಟೀಚರ್ ಅವಾರ್ಡ್ ಕೂಡ ಕೊಟ್ಟಿದ್ರು ಕೊಟ್ಟಿದರು ಇದು ನನ್ನ ಹೆಮ್ಮೆಯ ಸಾಧನೆ